ಹಲೋ ಆಂ ಸುಮಿತ್ರ ಅವರೇ ನಿಮ್ಮ ಮನೇಲ್ಲಿ ಕೇಬಲ್ ಬರ್ತಿದೆಯಾ ರೀ ನಮ್ಮ ಮನೇಲ್ಲಿ ಬರ್ತಾಯಿಲ್ಲ ರೀ ಅದಕ್ಕೆ ಕೇಳಿದೆ ಅಂದರೆ ನಿಮ್ಮ ಡಿ ಟಿ ಎ ಇಲ್ಲ ರೀಚಾರ್ಜ್ ಇದೆ ಏನೋ ಬರ್ತಾಯಿಲ್ಲ ಏನಾರೂ ಟವರಲ್ಲಿ ಏನಾರೂ ನೆಟ್ವರ್ಕ್ ಸಿಗ್ತಾಯಿಲ್ಲವೋ ಏನೋ ರೀ ನಿಮ್ಮ ಮನೇಲ್ಲಿ ಬರ್ತಾಯಿದೆಯಾ

ಹೌದ ಯಾವ್ಯಾವ ಚಾನಲ್ ಬರುತ್ತೆ ರೀ ಹಾಂ ಹಾಂ ಹಾಂ ಹೌದ ಬಿಗ್ಬಾಸ್ ನೋಡಿದ್ರಾ ಏನು ಬರ್ತಾಯಿದೆ ರೀ ನೋಡಿ ನನ್ಗೆ ಹಾಗೇ ಹೇಳ್ರಿ ಹೊಕ್ಕೊಳ್ಳಿ ನಾನು ನೋಡಕ್ಕೆ ಬರೋಕ್ಕಾಗಲ್ಲ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಮನೇಲ್ಲಿ ಟಿ ವಿಲ್ಲು ಬೇರೆ ಚಾನಲ್ ಬರ್ತಾಯಿಲ್ಲ ಹಾಗಾಗಿ ಹಾಗೇ ಎಕ್ಸ್ಪ್ಲೇನ್ ಮಾಡಿರಿ ಹೌದ ಯಾವ್ಯಾವ ಟಾಸ್ಕ್ ಇ ಹಾಂ ಹಾಂ ಹಾಂ ಹಾಂ ಹೌದಾ ಆಂ ಹಾಂ ಆಮೇಲೆ ಅಯ್ಯೋ ತುಂಬ ಹಂಗಾರ್ ಒಳ್ಳೆಯ ಪ್ರೋಗ್ರಾಮ್ ಮಿಸ್ ಮಾಡಿಕೊಂಡೆ ರೀ ಆಂ ನಮ್ಮಲ್ಲಿ ಮಾಮೂಲಿ ರೀ ಅದು ಟಾಟಾ ಸ್ಕೈಲಿ ಏನು ಅಂಥ ಚಾನಲ್ ಏನೂ ಬರೋಲ್ಲ ರೀ ಒಂದು ಮತ್ತೆ ಕ್ರಾಸ್ಕ ಕಲರ್ ಬರುತ್ತೆ ಆಮೇಲೆ ಜೀ ಟಿ ವಿ ಬರುತ್ತೆ ಆಮೇಲೆ ಸ್ಟಾರ್ ಪ್ಲಸ್ ಬರುತ್ತೆ ಸ್ಟಾರ್ ಮೂವಿ ಬರುತ್ತೆ ಕನ್ನಡ ಚಾನಲ್ ಒಂದು ನಾಲ್ಕೈದು ಬರುತ್ತೆ ಆಂ ಅಷ್ಟೇನೆ ರೀ ಅದೂ ಅಲ್ದಿರೆ ನೋಡಿ ಈಗ ಎಂತ ನೋಡಿ ಬಿಗ್ಬಾಸ್ ನೋಡಬೇಕಿತ್ತು ಇಂಥ ಟೈಮಲ್ಲೆ ಹಿಂಗೆ ಆಗೋಗಿದೆ ಹೌದ ನೋಡಿ ಕಂ ಆಂ ಆಂ ಹಾಂ ಹೌದು ನೋಡಿ ನಮಗೆ ಇವತ್ತು ನೋಡಿ ಹಿಂಗ್ ಮಾಡಿದ್ದಾರೆ ಅದಕ್ಕೆ ರೀ ನಾವು ಟಾಟಾ ಸ್ಕೈ ಹಾಕಿಸ್ ಆಂ ಸರಿ ರೀ ಇವಾಗ ಇವಾಗ ಆಗೋಲ್ಲ ಸ್ವಲ್ಪ ಕೆಲಸಯಿದೆ ಮುಗಿಸ್ಬಿಟ್ ಆಮೇಲೆ ಬರ್ತೀನಿ ರೀ ಜಾಯ್ನ್ ಆಗ್ತೀನಿ ರೀ ಓಕೆ ರೀ ಬಾಯ್ ರೀ